ಬೋರ್ವೆಲ್ ಪಂಪ್ ಇದು ಕೆಲಸ ಮಾಡೋದು ಒಂದು ಸರಳ ವಿಧಾನದಲ್ಲಿ ನಾವು ಜ್ಯೂಸ್ ಕುಡಿಯುವಾಗ ಹೇಗೆ ಸ್ಟ್ರಾವನ್ನು ಬಳಸಿ ಮೇಲೆ ಎಳ್ಕೊತೀವೋ ಅದೇ ರೀತಿ ಒಂದು ವಸ್ತುವಿನ ಮೇಲೆ ಗಾಳಿಯ ಮೂಲಕ ವಾತಾವರಣ ಎಲ್ಲ ಕಡೆಯಿಂದಲೂ ಒತ್ತಡ ಹಾಕ್ತಾ ಇರತ್ತೆ ಇದಕ್ಕೆ ವಾತಾವರಣದ ಒತ್ತಡ ಅಂತಲೂ ಹೇಳ್ತೀವಿ ನಾವ್ಯಾವಾಗ ಸ್ಟ್ರಾ ಅಥವಾ ಇನ್ನು ಯಾವುದೇ ಉಪಕರಣವನ್ನು ಬಳಸಿ ಸ್ವಲ್ಪ ಗಾಳಿಯನ್ನು ಒಂದು ಕಡೆಯಿಂದ ಎಳ್ಕೊತೀವೋ ಅಲ್ಲಿ ಕಡಿಮೆ ಒತ್ತಡದ ಸ್ಥಳ ಉತ್ಪತ್ತಿಯಾಗತ್ತೆ ಉಳಿದ ಎಲ್ಲ ಕಡೆಯಿಂದಲೂ ಒತ್ತಡವು ಹಾಗೆ ಇರೋದ್ರಿಂದ ಅದು ಕಡಿಮೆ ಒತ್ತಡದ ಜಾಗಕ್ಕೆ ದ್ರವವನ್ನು ಅಥವಾ ವಸ್ತುವನ್ನು ದೂಡತ್ತೆ ಇದರಿಂದ ಪಂಪಿಂಗ್ ಆ್ಯಕ್ಷನ್ ಉಂಟಾಗತ್ತೆ ಬೋರ್ವೆಲ್ ಸಹ ಹೀಗೇ ವರ್ಕಾಗೋದು ನಾವು ಕೈ ಮೂಲಕ ಬೋರ್ವೆಲ್ ಹ್ಯಾಂಡನ್ನು ಎತ್ತಿದಾಗ ಅದಕ್ಕೆ ಜೋಡಿಸಿದ ಪಿಸ್ಟನ್ ಮೇಲೆ ಹೋಗತ್ತೆ ಇದು ಅಲ್ಲಿ ನಿರ್ವಾತ ಅಥವಾ ಗಾಳಿಯಿಲ್ಲದ ಸ್ಥಳವನ್ನು ಸೃಷ್ಟಿಸೋದ್ರಿಂದ ಅಲ್ಲಿ ಒತ್ತಡ ಕಡಿಮೆಯಾಗತ್ತೆ ಭೂಮಿಯಲ್ಲಿರೋ ನೀರು ಈ ಜಾಗಕ್ಕೆ ನುಗ್ಗತ್ತೆ ಒಳ ಕವಾಟವು ತೆರೆಯತ್ತೆ ನಂತರ ನಾವು ಬೋರ್ವೆಲ್ನ ಹ್ಯಾಂಡಲನ್ನು ಕೆಳಗೆ ತಳ್ಳಿದಾಗ ಇನ್ಲೆಟ್ ಕವಾಟವು ಮುಚ್ಚತ್ತೆ ಆ ಜಾಗದಲ್ಲಿದ್ದ ನೀರು ಮೇಲೆದ್ದು ಅದು ಔಟ್ಲೆಟ್ ಕವಾಟದ ಮೂಲಕ ಹೊರಗೆ ಬರತ್ತೆ ಹೀಗೆ ಹ್ಯಾಂಡ್ಪಂಪ್ ವರ್ಕಾಗೋದು ಹಳ್ಳಿಗಳಲ್ಲೆಲ್ಲ ಈ ಹ್ಯಾಂಡ್ಪಂಪ್ ತುಂಬ ಯೂಸ್ ಮಾಡ್ತಾರೆ ಆ ಹ್ಯಾಂಡ್ಪಂಪ್ ಮುಂದೆ ಜನರಂತೂ ಫುಲ್ಲು ಉದ್ದದ ಸಾಲು ಮಾಡಿ ನಿಂತ್ ಬಿಟ್ಟಿರ್ತಾರೆ ಅದ್ರದು ನೀರಂತೂ ಕೇಳಬೇಕಾ ಎಂಥಾ ಸಿಹಿ ಎಂಥಾ ತಣ್ಣಗಿರತ್ತೆ ಆ ನೀರು ಕುಡಿಯೋಕ್ಕೆ ಒಂದು ಚೆಂದ ಆದರೆ ಬೇಸಿಗೆಗಾಲದಲ್ಲಿ ಒಂದೊಂದು ಕಡೆ ಅಲ್ಲಿ ಜಲ ಇಲ್ಲದಲೇ ಇರೋ ಜಾಗದಲ್ಲಿ ಇದರಿಂದ ನೀರೇ ಬರಲ್ಲ ಹಾಗಾಗಿ ಅವರು ಬೇರೆ ಕಡೆ ನೋಡಬೇಕಾಗತ್ತೆ ನೀರಿಗೋಸ್ಕರ ಆದರೆ ಒಂದೊಂದು ಕಡೆ ಬೇಸಿಗೆಗಾಲ್ದಲ್ಲೂ ಬತ್ತದಲೇ ಇರೋ ಹ್ಯಾಂಡ್ಪಂಪ್ಗಳೂ ಇದೆ